ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಮಹತ್ವದ ಸಾಂಸ್ಕೃತಿಕ ಪರಂಪರೆಗಳೆಂದರೇ ದಸರಾ ಮೈಸೂರು ದಸರಾ ಮೈಸೂರು ದಸರಾ ದಸರಾ ಕರ್ನಾಟಕದಲ್ಲಿ ಬಹಳಷ್ಟು ಚೆನ್ನಾಗ್ ನಡೆಯುತ್ತೆ ಒಂಬತ್ತು ದಿನಗಳು ಕೂಡ ದೇವಿಯನ್ನು ಆರಾಧನೆ ಮಾಡ್ತಾರೆ ಒನ್ನೊಂದು ದಿವಸ ಒನ್ನೊಂದು ಆಗ ರೂಪದಲ್ಲಿ ದುರ್ಗೆಯನ್ನು ಮಾಡ್ತೇವೆ ದ್ ಪೂಜೆಯನ್ನು ಮಾಡ್ತೇವೆ ಆದರೆ ಹತ್ತು ದಿನಗಳ ಮೇಲೆ ವಿಜಯದಶಮಿ ದಿವಸ ಅಂತು ಮುಗಿದೋಗತ್ತೆ ಇದೂ ಆ್ಯಕ್ಚುವಲಿ ಕರ್ನಾಟಕದಲ್ಲಿ ಭಾಳಷ್ಟು ಮಹತ್ವವಾಗಿ ಡೇಲಿ ಬನ್ನಿ ಗಿಡಕ್ಕಂತ ತಿರುಗ್ತಾರೆ ಅದು ಬನ್ನಿ ಗಿಡಕ್ಕೆ ಡೇಲಿ ಹೋಗೀ ಬೆಳ್ಗೆ ಮುಂಜಾನೆ ಐದು ಗಂಟೆ ಆರು ಗಂಟೆ ಒಳಗಡೆನೆ ಪೂಜೆ ಮಾಡ್ಕೊಂಡು ಬರ್ತಾರೆ ಹೆಣ್ಮಕ್ಳೆಲ್ಲಾರು ಇದೆಲ್ಲ ಮುತ್ತೈದೆಯರ್ಗಂತು ಬಹಳ ಮಹತ್ವವಾದ ದಿನಗಳು ಒಂಬತ್ತು ದಿನ ಕೂಡ ಅಮ್ಮ ವಾರವು ಡೇಲಿ ಒಂದೊಂದು ಅವತಾರಗಳ್ ಎತ್ತಿದ್ದಾರೆ ಶೈಲಪುತ್ರಿ ಲಕ್ಷ್ಮೀ ಸರಸ್ವತಿ ಕಾಳರಾತ್ರಿ ದುರ್ಗಾ ಬಾಲತ್ರಿಪುರ ಸುಂದರಿ ಈ ಥರ ಡೇಲಿ ಒನ್ನೊಂದು ಅವತಾರದಲ್ಲಿ ಅಮ್ಮ ಬಂದು ಲಾಸ್ಟಿಗೆ ಒಂಬತ್ತು ದಿನಗಳ್ ಆದಮೇಲೆ ವಿಜಯದಶಮಿ ದಿವಸ ಒಂದು ಮಹತ್ವದ ಹಬ್ಬ ಅವತ್ತು ಒಂದು ಸಂಹಾರ ಅದು ದೂಶ್ರನ್ನ ಸಂಹಾರ ಮಾಡಿದಂಥ ದಿನ ಕಾವಟಿ ದೇವಿ ದ್ಯು ದು ಸಂಹಾರ ಮಾಡಿದಳು ಕಾವಟಿ ದುರ್ಗೆಯನ್ನ ಆರಾಧನೆ ಮಾಡ್ತಿವಲ್ಲ ಅದಕ್ಕೆ ಲಾಷ್ಟ್ ವಿಜಯದಶಮಿ ದಿವಸ ಅಂತು ಗ್ರ್ಯಾಂಡಾಗಿ ದಶಮಿ ಹಬ್ಬ ದಸಾರ ಹಬ್ಬವನ್ನು ಆಚರಿಸುತ್ತೇವೆ ಮೈಸೂರಲ್ಲಿ ಮೈಸೂರು ಪ್ಯಾಲೆಸ್ ಎಲ್ಲ ಅಲಂಕಾರ ಮಾಡಿ ಮೆರವಣಿಗೆ ಎಲ್ಲ ಆನೆ ಒಂದು ಎಲ್ಲ ಪ್ರತಿಯೊಬ್ಬರು ವೇಷಗಳ್ ಹಾಕೊಂಡು ಹುಲಿವೇಷಗುಳು ಅದು ಎಲ್ಲ ಹಾಕೊಂಡ್ ಪರಂಪರೆ ಸಾಂಸ್ಕೃತಿಕ ಕೋಲಾಟ ಅದು ಇದು ಎಲ್ಲ ಮೆರವಣಿಗೆಗಳು ನಡೆಯುತ್ತೆ ಆಮೇಲೆ ಕರ್ನಾಟಕ ರಾಜ್ಯೋತ್ಸವ ಅಂತಂದೇಳಿ ಮಾಡ್ತಾರೆ ಕರ್ನಾಟಕ ರಾಜ್ಯೋತ್ಸವ ದಿವಸ ಕೂಡ ಪ್ರತಿಯೊಬ್ಬ ಸಂಘಗಳೂ ಯುವಕರು ಚೆನ್ನಾಗೆ ಆಚರಣೆ ಮಾಡ್ತಾರೆ ಜಾಂಡಗಳು ಕರ್ನಾಟಕ ಝಾಂಡನ ಏರಿಸಿ ಅಲ್ಲೆಲ್ಲ ಕರ್ನಾಟಕ ದೇಶ ಗ ದ ಭಕ್ತಿಯಿಂದ ರಾಜ್ಯದ ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾರೆ ಈ ಕರ್ನಾಟಕ ರಾಜ್ಯಕ್ಕೆ ಅಂತ ಭುವನೇಶ್ವರಿ ಅನ್ನೋರು ಕರ್ನಾಟಕ ರಾಜಮಾತೆ ಈಕೆಯನ್ನು ಕೂಡ ಅವರು ಆವತ್ತು ಚೆನ್ನಾಗಿ ಆರಾಧನೆ ಮಾಡ್ತಾರೆ ಆಮೇಲೆ ಸಂಕ್ರಾಂತಿ ಹಬ್ಬ ಚೆನ್ನಾಗಿರುತ್ತೆ ಆ್ಯಕ್ಚುವಲಿ ರಂಗೋಲಿಗಳ ಹಾಕಿ ತ್ರೀ ಡೇಸು ಅಂಗಳನೆಲ್ಲ ಗುಡಿಸಿ ರಂಗೋಲೆ ಹಾಕಿ ಎಲ್ಲ ಗುಬ್ಬಮ್ಮಗಳು ಎಲ್ಲ ಇಟ್ಟು ಚೆನ್ನಾಗಿ ಪೂಜೆ ಆಚರಿಸ್ತಾರೆ ಯುಗಾದಿ ಹಬ್ಬ ಕೂಡ ಅಷ್ಟೇ ಬೇವಿನ ಕಹಿ ಸಿಹಿ ಎಲ್ಲ ಮಿಕ್ಸ್ ಮಾಡಿ ಮಾಡ್ದಂಥ ಪಚಡಿಯನ್ನು ಕೂಡ ಎಲ್ಲಾರಿಗು ಹಂಚ್ತಾರೆ ಸಂಕ್ರಾಂತಿ ದಿವಸ ಅಂತು ಎಳ್ಳು ಸಕ್ಕರೆಯನ್ನು ಫ್ರೆಂಡ್ಸ್ಗೆ ಎಲ್ಲಾರಿಗು ಕೂಡ ಹಂಚ್ತಾರೆ ಇದರಿಂದ ಭಾಳಷ್ಟು ಚೆನ್ನಾಗಿರುತ್ತೆ ಶ್ರಾವಣ ಮಾಸ ಚೆನ್ನಾಗ್ ಮಾಡ್ತಾರೆ ನಾಗರಾಜನ್ನ ಪೂಜೆ ಮಾಡೋದು ಗಣೇಶನ ಹಬ್ಬ ಚೆನ್ನಾಗ್ ಮಾಡ್ತಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತೂ ಕರ್ನಾಟ ಗಣೇಶನ ಹಬ್ಬ ಪ್ರತಿ ಪ್ರತಿ ಗಲ್ಲಿಯಲ್ಲು ಕೂಡ ಪ್ರತಿ ಸ್ಟ್ರೀಟಲ್ಲು ಕೂಡ ಗಣೇಶನ ಕೂಡಿಸಿ ಅದನ್ನು ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾರೆ ಎಲ್ಲ ಕೂಡ ಸಪೋರ್ಟಂತು ಇರುತ್ತೆ ಹುಡುಗರ ಸಪೋರ್ಟ್ ಇರುತ್ತೆ ಡ್ಯಾನ್ಸ್ ಪ್ರೋಗ್ರಾಮ್ಸು ಭರತನಾಟ್ಯಮ್ ಅಂತ ಪ್ರೋಗ್ರಾಮ್ಸ್ ಇಡ್ತಾರೆ ಸಾಂಗ್ಸ್ ಹಾಡೋದು ಡ್ಯಾನ್ಸ್ ಮಾಡೋದು ಎಲ್ಲ ಕ್ಲಾಸಿಕಲ್ ಡ್ಯಾನ್ಸರ್ಸ್ ಇರ್ತಾರೆ ಮ್ಯೂಸಿಕಲ್ ಡ್ಯಾನ್ಸರ್ಸ್ ಇರ್ತಾರೆ ಆ ಹಬ್ಬ ಗಣೇಶನ ಹಬ್ಬ ದಿವಸ ಅಂತು ಸ್ಟೇಜ್ ಹಾಕಿ ಲಾಸ್ಟ್ ಡೇ ಎಲ್ಲಾದರೂ ಮಾಡ್ತಾರೆ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಿಮರ್ಜನೆ ಅಂತಂದೇಳಿ ಮಾಡ್ತಾರೆ ಚೆನ್ನಾಗೆ ಇರುತ್ತೆ ಎಲ್ಲ ಹಬ್ಬ ದಸ್ರಹಬ್ಬನು ಚೆನ್ನಾಗಿರುತ್ತೆ ಇನ್ನು ಬಸವನ ಜಯಂತಿ ಅಂತನು ಮಾಡ್ತಾರೆ ಬಸವನ ಜಯಂತಿ ಸರ್ವಜ್ಞರ್ ಬಸ್ವಣ್ಣ ಬಸ ಬಸವ ಜಯಂತಿ ಸರ್ವಜ್ಞರ್ದು ಅಕ್ಕಮಹಾದೇವಿ ಇವ್ರನೆಲ್ಲಾರ್ನು ಕರ್ನಾಟಕ ರಾಜ್ಯದಲ್ಲಿ ಗುರುಗಳನ್ನು ಚೆನ್ನಾಗಿ ನೋಡ್ಕೋ ಚೆನ್ನಾಗಿ ಆಚರಣೆಯನ್ನು ಮಾಡ್ತಾರೆ ಅಷ್ಟೇ ನಂದು ಮುಗಿತು